ಹಲೋ ಹೌದು ಮೇಡಮ್ ಹೇಳಿ ಈಗಾ ಒನ್ ಪ್ಲಸ್ ನಾಡ್ ಸೀ ಟು ಲೈಟ್ ಇದೆ ಮತ್ತೇ ರೆಡ್ಮಿ ಟ್ವೆಲ್ ಜಿ ಬಿ ಟ್ವೆಲ್ ರೆಡ್ಮಿ ಟ್ವೆಲ್ ಅಂತ ಇದೆ ಅದು ಫೈವ್ ಜಿಯ ಸೆಟ್ಟೇ ಆಮೇಲೆ ವಿವೊ ವಿ ಸಿರೀಸ್ ವಿ ಟ್ವೆಂಟಿ ನೈನ್ ಇದೆ ಹೌದು ಬ್ಲಾಕ್ ಕಲರ್ ಜೆಡೆ ಬ್ಲಾಕ್ ಹೌದು ನಿಮಗೆ ಯಾವ ಥರದ್ದು ಬೇಕಿತ್ತು ಯಾವುದು ಹೌದೂ ಹಾಂ ಒಳ್ಳೇ ಸೆಟ್ ಮೇಡಮ್ ಅದು ನೀವು ಕಣ್ಣು ಮುಚ್ಚಿ ತಗೋಳ್ಬೋದು ಒಳ್ಳೆ ಸೆಟ್ ಸಿಕ್ಸ್ ಜಿ ಬಿ ರ್ಯಾಮ್ ಇದೆ ಮೂವಿಂಗ್ ಅದೇ ಒನ್ ಪ್ಲಸ್ ವಿವೊ ರೆಡ್ಮಿ ಇದೆ ಮೂವಿಂಗಲ್ಲಿ ಇರದು ಮ್ಯಾಮ್

ಹಾಂ ಅದು ಸಿಕ್ಸ್ ಜಿ ಸಾರಿ ಏಯ್ಟ್ ಜಿ ಬಿ ರ್ಯಾಮ್ ಸಿ ಇ ತ್ರಿ ಆದರೆ ಏಯ್ಟ್ ಜಿ ಬಿ ರ್ಯಾಮ್ ಇದೆ ಮ್ಯಾಮ್ ನಿಮಗೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೊರೇಜ್ ಇದೆ ಅದರದ್ದು ಹೌದು ಕಲರ್ ಬ್ಲಾಕಲ್ಲೇ ಬರ್ತದೆ ನಿಮಗೆ ಗ್ರೇ ಬರ್ತದೆ ಬ್ಲಾಕ್ ಗ್ರೇ ಈ ಥರದಲ್ಲಿ ಬರ್ತದೆ ಎರಡು ಕಲರಲ್ಲಿ ಬರ್ತದೆ ಅದು ಹೌದೂ ಹಾಂ ಟ್ವೆಂಟಿ ಇದು ಸ್ವಲ್ಪ ಎಕ್ಸ್ ಹೈ ಹೋಗ್ತದೆ ಆನ್ಲೈನ್ ಆದರೆ ನಿಮಗೆ ಸ್ವಲ್ಪ ಕಮ್ಮಿಯಲ್ಲಿ ಸಿಕ್ತದೆ ಬಟ್ ಶಾಪಲ್ಲಿ ಆದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಮ್ಯಾಮ್ ಒಂದು ಟ್ವೆಂಟಿ ಹಾಂ ಹೌದು ಒಂದು ಟ್ವೆಂಟಿಯಲ್ಲಿ ಸಿಗ್ತದೆ ಮ್ಯಾಮ್ ನಿಮಗೆ ಓಕೆ ಮ್ಯಾಮ್ ತ್ಯಾಂಕ್ ಯು